ಕಳೆದ ವಾರ ನನ್ನ ಚಿಕ್ಕ ಮಗಳ ಹುಟ್ಟುಹಬ್ಬವಿತ್ತು ಮಕ್ಕಳಿಗೆ ಈ ಸಂದರ್ಭದಲ್ಲಿ ಅವರ ಸ್ನೇಹಿತರನ್ನು ಕರೆದು ಊಟ ಹಾಕಿಸಿದರೆ ತುಂಬ ಸಂತೋಷ ಅನ್ನಿ ಹೀಗಿರುವಾಗ ನಾನು ಸುಮಾರು ಮೂವತ್ತು ಜನಕ್ಕೆ ಊಟದ ಕಾರ್ಯಕ್ರಮವನ್ನು ಇಟ್ಟಿದ್ದೆ ಹೋಟೇಲಿನಿಂದ ತರಿಸಿದರೆ ದುಡ್ಡು ಜಾಸ್ತಿ ಇನ್ನು ಬೇಕಾದಂಗೆ ಮಾಡಿಕೊಡೊ ಸಾಧ್ಯತೆಯೂ ಕಡಿಮೆ ಅನ್ನಿ ಆದ್ದರಿಂದ ನಾನೇ ಸ್ವಯಂ ಮನೆಯಲ್ಲೇ ಅಡಿಗೆ ಸಿದ್ಧತೆ ಮಾಡಿದ್ದೆ ಹಿಂದಿನ ದಿನವೇ ಕಡಲೆಕಾಳು ಹೆಸರುಕಾಳು ನೆನೆಸಿಟ್ಟಿದ್ದೆ ಸಮಯ ಉಳಿಸುವ ಸಲುವಾಗಿ ಕೆಲವು ತರಕಾರಿಗಳನ್ನು ಹಿಂದಿನ ದಿನವೇ ಹೆಚ್ಚಿ ಇಟ್ಟುಕೊಂಡಿದ್ದೆ ಒಂದೊಂದ್ಸಲ ಪವರ್ ಕಟ್ ಇರುತ್ತೆ ಅದೂ ಬೇಕಾದ ದಿನಗಳಲ್ಲೇ ಹಾಗಾದರೆ ಕಷ್ಟ ಅದಕ್ಕಾಗಿ ಎಲ್ಲ ಮಸಾಲೆಗಳನ್ನು ಹಿಂದಿನ ದಿನವೇ ಕಡೆದು ಇಟ್ಟೆ ಇನ್ನು ಅಗತ್ಯದ ಸಾಮಗ್ರಿಗಳಾದ ಅಕ್ಕಿ ಬೇಳೆ ಇವುಗಳನ್ನು ಅಳತೆ ಮಾಡಿ ಮೊದಲೇ ಪ್ರತ್ಯೇಕವಾಗಿ ತೆಗೆದಿಟ್ಟೆ ಬೇಕಾಗಿರುವ ಎಲ್ಲ ಮಸಾಲೆ ಸಾಂಬಾರು ಪುಡಿಗಳನ್ನು ನೀಟಾಗಿ ಒಂದೆಡೆ ಜೋಡಿಸಿಟ್ಟೆ ವೇಳೆಯ ಮೊದಲೇ ಅಡಿಗೆ ಮಾಡಿ ಮುಗಿಸಿದ ಸಂತೋಷ ನನಗೆ ಸಮಯಕ್ಕೆ ಸರಿಯಾಗಿ ಬಡಿಸಿದ್ದರಿಂದ ಊಟ ಮಾಡಿದ ಸಂತೋಷ ಆಮಂತ್ರಿತರಿಗೆ ನನ್ನ ಅನುಭವದ ಪ್ರಕಾರ ಬಹಳ ಜನರಿಗೆ ಅಡಿಗೆ ಮಾಡಿ ಹಾಕುವುದು ಸುಲಭದ ವಿಷಯವಲ್ಲ ಇನ್ನು ಊಟ ಮಾಡಿದ ನಂತರ ಕೆಲವರು ಅಡಿಗೆಯ ಬಗ್ಗೆ ಹೊಗಳಿದರೆ ಮತ್ತೆ ಕೆಲವರು ತಪ್ಪು ಹುಡುಕುವ ಪ್ರಯತ್ನ ಮಾಡುತ್ತಾರೆ ಇಂದಿನ ತಂತ್ರಜ್ಞಾನದ ಅಭಿವೃದ್ಧಿಯಿಂದ ಅಡಿಗೆ ಮನೆಯ ಅನೇಕ ಕೆಲಸಗಳನ್ನು ಸುಲಭವಾಗಿ ಮುಗಿಸಲು ಸಾಧ್ಯ ಮಿಕ್ಸಿ ಫುಡ್ ಪ್ರೋಸೆಸರ್ ಕತ್ತರಿ ಚಾಕುಗಳು ಅಡಿಗೆ ಸಾಮಗ್ರಿಗಳಾದ ತರಕಾರಿ ಮೀನು ಮಾಂಸವನ್ನು ಹೆಚ್ಚಿಡಲು ತುಂಬ ಉಪಯುಕ್ತ